ಸೊಳ್ಳೆಗಳಿಂದ ಹರುವ ಹರಡುವ ಡೆಂಗ್ಯೂ ಮತ್ತು ಮಲೇರಿಯಾಗಳಂತಹ ರೋಗಗಳನ್ನು ತಡೆಗಟ್ಟುವ ಕ್ರಮಗಳು ನಿಮ್ಮ ಮನೆಯ ಅಕ್ಕಪಕ್ಕ ಮತ್ತು ನಿಮ್ಮ ಅಕ್ಕಪಕ್ಕದ ಮನೆಯವರ ಮನೆ ಮುಂದೆ ನಿಮ್ಮ ಮನೆ ಮುಂದೆ ಪಕ್ಕದ ಮನೆಯವರ ಮುಂದೆ ಚರಂಡಿಗಳು ಮತ್ತು ಕೊಳಚೆ ನೀರುಗಳು ಮತ್ತು ಈ ತೆಂಗಿನಕಾಯಿಯ ಚಿಪ್ಪುಗಳು ಅದರಲ್ಲಿ ಇಂಥ ಉಂಟಾಗುವಂತಹ ಸೊಳ್ಳೆಗಳಿಂದ ಡೆಂಗ್ಯೂ ಮಲೇರಿಯಾ ಹರಡುತ್ತವೆ ಇದನ್ನು ತಡೆಗಟ್ಟಬೇಕಾಗುತ್ತದೆ ನೀವು ನಿಮ್ಮ ಏರಿಯಾದಲ್ಲಿ ನಿಮ್ಮ ವ್ ವರಾಂಡದಲ್ಲಿ ನಿಮ್ಮ ಏರಿಯಾದಲ್ಲಿ ನೀವು ಎಷ್ಟು ಸ್ವಚ್ಛವಾಗಿ ಇಟ್ಟುಕೊಳ್ತೀರೋ ಅಷ್ಟು ಚೆನ್ನಾಗಿ ನೀವು ಆರೋಗ್ಯವನ್ನು ಕಾಪಾಡಿಕೊಳ್ತೀರ ನೀವು ಕೆರೆ ಕಟ್ಟೆಗಳು ಮತ್ತು ಮಲ ಮೂತ್ರ ವಿಸರ್ಜನೆ ಆ ಕಡೆ ಈ ಕಡೆ ಅಕ್ಕಪಕ್ಕದವ್ರುರು ಯಾರಾದ್ರೂ ಏನಾದ್ರೂ ಇಂಥ ಸಂದರ್ಭ ಕಂಡು ಬಂದಲ್ಲಿ ಯಾರಿಗಾದರೂ ಹೇಳಿ ಈ ಥರ ಮಾಡಬೇಡಿ ಅಂತಂದು ಆ ಥರ ಮಾಡೋದರಿಂದನೇ ಜಾಸ್ತಿ ಡೆಂಗ್ಯೂ ಮಲೇರಿಯಾ ಬರೋದು ನಿಮ್ಮ ಮನೆಯಲ್ಲಿ ಮಕ್ಕಳು ಇರ್ತಾರೆ ತಾತ ಅಜ್ಜಿ ಅಂಥವ್ರು ಇರ್ತಾರೆ ವಯ್ಸಾದವ್ರು ಇರ್ತಾರೆ ಅಂಥವರಿಗೆ ತುಂಬ ಎಫೆಕ್ಟ್ ಆಗುತ್ತೆ ನಿಮಗೂ ಕೂಡ ನೀವು ಎಷ್ಟು ಸ್ವಚ್ಛವಾಗಿ ಇಟ್ಕೊಳ್ತೀರೋ ಅಷ್ಟು ಸ್ವಚ್ಛವಾಗಿ ನಿಮ್ಮ ಮನೆ ನಿಮ್ಮ ಏರಿಯಾ ನಿಮ್ಮ ಅಕ್ಕಪಕ್ಕದ ಮನೆಯವರ್ಗೂ ಕೂಡ ಹೇಳಿ ಎಲ್ಲ ಸ್ವಚ್ಛವಾಗಿ ಇಟ್ಕೊಂಡ್ರೆ ನಿಮ್ಮ ಮ ಮನೆಲ್ಲಿರೋ ಮಕ್ಕಳು ನೀವು ನಿಮ್ಮ ವಯಸ್ಸಾಗಿರೋರು ನಿಮ್ಮ ತಂದೆ ಆಗಿರ್ಬೋದು ತಾಯಿ ಆಗಿರ್ಬೋದು ನಿಮ್ಮ ಅಣ್ಣ ತಂಗಿ ಯಾರಾದ್ರೂ ಆಗಿರ್ಬೋದು ಅವರು ಎಲ್ಲ ಸುಖವಾಗಿ ಜೀವನ ಮಾಡೋ ಅಂಥ ನೀವು ಬೇರೆ ಥರ ಬೇರೆ ಕಡೆ ಎಲ್ಲ ಹಳ್ಳಿಗುಳಲ್ ನೋಡಿದ್ರೆ ಮಲ ಮೂತ್ರ ವಿಸರ್ಜನೆ ಕೆರೆ ಕ್ ಕೆರೆ ಕಟ್ಟೆಗಳಲ್ಲೆಲ್ಲ ತುಂಬ ಗಲೀಜು ಇರುತ್ತೆ ಆ ಥರ ನೀವು ಇಲ್ಲಿ ಇಟ್ಕೋಬೇಡ್ರಿ ಮನೆ ಹತ್ರ ನೀವು ಮನೆ ಹತ್ರ ಚೆನ್ನಾಗಿ ಇಟ್ಟುಕೊಂಡ್ರೆ ನೀವೂ ಚೆನ್ನಾಗಿರ್ತೀರ ನಿಮ್ಮ ಮನೆ ಮುಂದೆ ಸೊಳ್ಳೆಗಳು ಬಂದು ನಿಮ್ಮ ಮನೆ ಮುಂದೆ ಏನಾದರು ಒಂಚೂರು ಕಸ ಇತ್ತು ಇಲ್ಲಿ ತೆಂಗಿನ ಚಿಪ್ಪೊಳಗಾಗಲಿ ಇಲ್ಲ ಅಲ್ಲಿ ಯಾವ್ದಾದ್ರು ಚರಂಡಿಯಲ್ಲಾಗಲಿ ನಿಮ್ಮ ಮನೆ ಸಂಪು ಮತ್ತು ನಿಮ್ಮ ಮನೆ ತೊಟ್ಟಿಗಳಲ್ಲಾದ್ರು ಅಷ್ಟೇ ಎಲ್ಲಿ ಬೇಕಾದರು ಸೊಳ್ಳೆಗಳು ಹರಡ್ತವೆ ನೀವು ಅದಕ್ಕೆ ಉಪಯೋಗ ಏನಂದರೆ ನೀವು ಮನೇನ್ನ ಫುಲ್ಲು ಕ್ಲೀನಾಗಿ ಇಟ್ಕೋಬೇಕು ನಿಮ್ಮ ಮನೆ ಮುಂದೆ ನಿಮ್ಮ ಚರಂಡಿಯಾಗಲಿ ನಿಮ್ಮ ಸಿಂಕು ನಿಮ್ಮ ತೊಟ್ಟಿ ನಿಮ್ಮ ಮೇಲಿರೋ ಸಿಂಟೆಕ್ಸ್ ಸಮೇತನು ಕ್ಲೀನ್ ಮಾಡಿ ಸ್ವಚ್ಛವಾಗಿ ಅದಕ್ಕೆ ಬಿಲ್ಚಿಂಗ್ ಪೌಡ್ರಂತ ಬರುತ್ತೆ ಅದನ್ನ ಹಾಕ್ಬಿಟ್ಟಿ ಎಲ್ಲ ಸ್ವಚ್ಛವಾಗಿ ಕ್ಲೀನ್ ಮಾಡಿ ಇಟ್ಟುಕೊಂಡ್ರೆ ನೀವು ಆರೋಗ್ಯವಾಗಿರ್ತೀರ ಮತ್ತು ಈ ದಿ ದಿನಾ ನೀರು ಕುಡಿಬೇಕಾದ್ರು ಅಷ್ಟೇ ನೀವು ಫಿಲ್ಟ್ರ್ ನೀರು ಕುಡೀತೀರಾ ಫಿಲ್ಟ್ರ್ ನೀರು ಕುಡಿದ್ರೆ ತೊಂದರೆ ಇಲ್ಲ ಬೇರೆ ನೀರು ಕುಡಿಬೇಕಾದ್ರೆ ಬಿಸಿ ಮಾಡ್ಕಂಡ್ ಕುಡೀರಿ ಅದರಲ್ಲಿ ಕಲುಷ ಕಲುಷಿತ ಮಿಶ್ರಣ ಅಂತಂದು ಕಸ ಅಂತಂದು ಒಂದು ಸ್ವಲ್ಪ ಜಾಸ್ತಿ ಇರುತ್ತೆ ಬಿಸಿ ಮಾಡ್ಕಂಡ್ ಕುಡಿದ್ರೆ ಆರೋಗ್ಯವಾಗಿ ಇರ್ತೀರ ನಿಮ್ಮ ಏರಿಯಾದಲ್ಲಿರೋರು ಅಕ್ಕಪಕ್ಕದವರ್ಗೂ ಹೇಳ್ಬೇಕು ನೀವು ಚನಾ ಅವರೂ ಚೆನ್ನಾಗಿರ್ಲಿ ನೀವು ಚೆನ್ನಾಗಿರ್ಬೇಕಂದ್ರೆ ಎಲ್ಲರೂ ನೀವು ಒಗ್ಗಟ್ಟಿಂದ ಸ್ವಚ್ಛವಾಗಿ ಇಟ್ಕೊಂಡ್ರೆ ಸ್ವಚ್ಛ ಭಾರತ ಅಭಿಯಾನ ಅಂತಂದು ಮಾಡಿದ್ದಾರೆ ಮೋದಿಯವ್ರು ಅದಕ್ಕೋಸ್ಕರ ಆ ಥರ ನೀವು ಇಟ್ಟುಕೊಂಡ್ರೆ ಅರಾಮಾಗಿ ನೀವು ನೆಮ್ಮದಿಯಿಂದ ಇರ್ತೀರ